ನಮ್ಮ ಪ್ರದೇಶದಲ್ಲಿ ಆರೋಗ್ಯಕ್ಕೆ ಹೆಚ್ಚಿನ ಆದ್ಯತೆ ನೀಡುವುದ್ರಿಂದ ಎಲ್ಲ ಆಸ್ಪತ್ರೆಗಳಲ್ಲಿ ಕೂಡ ತುಂಬ ಸುಧಾರಣೆಗಳು ಕಂಡಿದೆ ಮೊದಲು ಸುಧಾರಣೆಗಳ ಕೊರತೆ ತುಂಬ ಇತ್ತು ಈಗ ತುಂಬ ಸುಧಾರಣೆ ಕಂಡಿದೆ ಮಂಗಳೂರಿನಲ್ಲಿ ಕೆಲವು ಒಳ್ಳೊಳ್ಳೆ ಆಸ್ಪತ್ರೆಗಳಿವೆ ಅಲ್ಲಿ ಎಲ್ಲ ರೀತಿಯ ಚಿಕಿತ್ಸೆಗಳು ದೊರೆಯುತ್ತದೆ ಈಗ ಎಲ್ಲ ತಂತ್ರಜ್ಞಾನಗಳು ಕೂಡ ಅಳವ್ರಿ ಅಳವಡಿಸುವುದರಿಂದ ಮಂಗಳೂರಿನ ಮಂಗಳೂರಿನಲ್ಲಿ ಆರೋಗ್ಯ ಆಸ್ಪತ್ರೆಗಳ ವಿಷಯಲ್ಲಿ ತುಂಬ ಸುಧಾರಣೆ ಕಂಡಿದೆ ಮಂಗಳೂರಿನಲ್ಲಿ ಏಜೆ ಆಸ್ಪತ್ರೆ ಏನಪೋಯ ಆಸ್ಪತ್ರೆ ನಿಟ್ಟೆ ಆಸ್ಪತ್ರೆ ಹೀಗೆ ತುಂಬ ಒಳ್ಳೊಳ್ಳೆ ಆಸ್ಪತ್ರೆಗಳಿವೆ ಮಣಿಪಾಲ ಆಸ್ಪತ್ರೆ ಕೂಡ ಇದೆ ಇಲ್ಲಿ ಸರ್ಕಾರದಿಂದ ಬರುವ ಎಲ್ಲ ಸ್ಕೀಮ್ಗಳು ಸಾಧಾರಣ ಎಲ್ಲ ರೋಗಿಗಳಿಗೆ ತಲುಪ್ತಾ ಇದೆ ಇನ್ನೂ ಇನ್ನೂ ಕೂಡ ತುಂಬ ರೋಗಿಗಳಿಗೆ ಎಲ್ಲದರ ಮಾಹಿತಿ ಇರುವುದಿಲ್ಲ ಆ ಮಾಹಿತಿಯನ್ನು ಎಲ್ಲ ರೋಗಿಗಳಿಗೆ ಮುಟ್ಟಿಸುವ ಕೆಲಸ ಮಾಡಬೇಕಾಗಿದೆ ಹಾಗೆಯೇ ನಾವು ರೋಗ ಬಂದ ಮೇಲೆ ಆಸ್ಪತ್ರೆಗೆ ಹೋಗೋದಕ್ಕಿಂತ ರೋಗ ಬರದ ಹಾಗೆ ಹೇಗೆ ತಡಿಬೇಕು ಅನ್ನೋದನ್ನು ಜನರಿಗೆ ಆದಷ್ಟು ಮನದಟ್ಟು ಮಾಡಬೇಕಾಗಿದೆ ಯಾಕಂತ ಹೇಳಿದರೆ ಮನುಷ್ಯರಿಗೆ ಆಹಾರ ಸರಿ ಆಹಾರ ಆರೋಗ್ಯ ಎಲ್ಲ ಸರಿ ಇದ್ದರೆ ಬೇರೆ ಯಾವುದಕ್ಕೂ ತೊಂದರೆ ಇರುವುದಿಲ್ಲ ಮನುಷ್ಯನಿಗೆ ಆರೋಗ್ಯವೇ ಮುಖ್ಯ ಅದಕ್ಕಾಗಿ ಆರೋಗ್ಯಕ್ಕೆ ಹೆಚ್ಚಿನ ಆದ್ಯತೆ ನೀಡುವಂತೆ ಜನರಿಗೆ ತಿಳಿಸಬೇಕಾಗಿರು ತಿಳಿಸಬೇಕಾಗಿರೋದು ಒಂದು ಈವತ್ತಿನ ವಿಷಯವಾಗಿದೆ ಮೊದಲೆಲ್ಲ ಒಂದು ಅರ್ಜಂಟಿಗೆ ಎಲ್ಲಿ ಕೂಡ ಆಸ್ಪತ್ರೆ ಸಿಗ್ತಾ ಇರಲಿಲ್ಲ ಓ ಎರಡೋ ಮೂರೋ ಆಸ್ಪತ್ರೆ ಇರ್ತಿತ್ತು ಮಂಗಳೂರಲ್ಲಿ ಆದರೆ ಈಗ ತುಂಬ ಸುಧಾರಣೆ ಕಂಡು ಕೆಲ ಆಸ್ಪತ್ರೆಗಳಾಗಿದೆ ಒಳ್ಳೊಳ್ಳೆ ಟ್ರೀಟ್ಮೆಂಟ್ ಕೂಡ ಇದೆ ಒಳ್ಳೊಳ್ಳೆ ಡಾಕ್ಟರ್ಸ್ಗಳು ಕೂಡ ಇದ್ದಾರೆ ಹಾಗೆಯೇ ಗೌರ್ಮೆಂಟಿನ ಸ್ಕೀಮ್ ಕೂಡ ಈಗ ರೋಗಿಗಳಿಗೆ ಉತ್ತಮ ಆಗಿ ಸಹಕಾರಿ ಆಗ್ತಾಯಿದೆ ನಮ್ಮ ಪ್ರಧಾನಿ ಮೋದಿ ಅವರು ಬಂದ್ಮೇಲೆ ಆರೋಗ್ಯದ ವಿಷಯ ಅಲ್ಲಿ ತುಂಬ ಸುಧಾರಣೆ ಕಂಡಿದೆ ಬಡ ರೋಗಿಗಳಿಗೆ ಉಪಕಾರವಾಗುವಂತೆ ತುಂಬ ಸ್ಕೀಮ್ಗಳನ್ನು ಅವರು ಜನರಿಗೆ ನೀಡಿದ್ದಾರೆ ಹಾಗೇ ಇನ್ನು ಕೂಡ ಉತ್ತಮ ರೀತಿಯಲ್ಲಿ ಜನರಿಗೆ ಒಳ್ಳೆಯ ಸೌಲಭ್ಯಗಳಿರುವ ಸ್ಕೀಮ್ಗಳನ್ನು ನೀಡಬೇಕಾಗಿದೆ ಆಯುಷ್ಮಾನ್ ಭಾರತ್ ಅದು ರೋಗಿಗಳಿಗೆ ತುಂಬ ಉಪಕಾರಿ ಆಗ್ತಾಯಿದೆ ಈಗ ಯಾಕಂತ ಹೇಳಿದ್ರೆ ಎಲ್ಲ ರೋಗಿಗಳಿಗೆ ಆಸ್ಪತ್ರೆಯಲ್ಲಿ ಬಿಲ್ ಪಾವತಿಸಲು ಹಣ ಇರುವುದಿಲ್ಲ ಅದಕ್ಕಾಗಿ ಒಂದು ಒಳ್ಳೆಯ ಸ್ಕೀಮನ್ನೂ ಮಾಡಿದ್ದಾರೆ ಅದು ತುಂಬ ಉಪಕಾರ ಆಗ್ತಾಯಿದೆ ಎಲ್ಲ ರೋಗಿಗಳಿಗೆ ಮಂಗಳೂರಿನಲ್ಲಿ ಎಲ್ಲ ಸಾಧಾರಣ ಎಲ್ಲ ಆಸ್ಪತ್ರೆಗಳಲ್ಲೂ ಕೂಡ ಎಲ್ಲ ಸವಲತ್ತುಗಳು ಇದೆ ಎಲ್ಲ ಸವಲತ್ತು ಕೂಡ ಮಂಗ್ಳೂರ್ನಲ್ಲಿ ಬರುತ್ತದೆ ಈಗ ಬೇರೆ ನಮಗೆ ದೂರದ ಎಲ್ಲಿ ಯಾವ ಊರಿಗೆ ಹೋಗ್ಬೇಕಂತ ಇಲ್ಲ ಮಂಗಳೂರ್ನಲ್ಲೇ ಎಲ್ಲ ಸವಲತ್ತುಗಳು ಸಿಗ್ತದೆ ಹಾಗೇ ದೂರದ ಊರಿಂದ ನಮ್ಮ ಮಂಗಳೂರಿಗೆ ಈಗ ಬರ್ತಾರೆ ಚಿಕಿತ್ಸೆಗೆ ಬೇಕಾಗಿ ಮೊದಲು ನಾವು ಇಲ್ಲಿ ಏನಾದ್ರೂ ದೊಡ್ಡ ಏನಾದ್ರೂ ರೋಗ ಬಂದರೆ ಬೇರೆ ಬೇರೆ ಊರುಗಳಿಗೆ ಕಳಿಸ್ತಿದ್ರು ಈಗ ಆಗಿಲ್ಲ ಈಗ ಬೇರೆ ಊರಿಂದ ನಮ್ಮ ಮಂಗಳೂರಿಗೆ ಬರ್ತಾರೆ ಆಸ್ಪತ್ರೆಗೆ ಒಳ್ಳೊಳ್ಳೆ ಆಸ್ಪತ್ರೆಗಳಿವೆ ಒಳ್ಳೊಳ್ಳೆಯ ಡಾಕ್ಟ್ರುಗಳಿದ್ದಾರೆ ಉತ್ತಮ ಸೇವೆ ಕೊಡ್ತಾರೆ ಒಳ್ಳೊಳ್ಳೆ ಸೌಲಭ್ಯಗಳಿವೆ ಹಾಗೆ ಸರ್ಕಾರ ಕೂಡ ತುಂಬ ಸಹಾಯ ಮಾಡ್ತಿದೆ ಆಸ್ಪತ್ರೆಗಳಿಗೆ ಹಾಗೆ ಹೇಳಿದಾಗೆ ರೋಗ ಬಂದ ಮೇಲೆ ಏನು ಮಾಡೋದಂತ ಯೋಚಿಸುವುದಕ್ಕಿಂತ ರೋಗ ಹೇಗೇ ಬರ್ತದೆ ಅದನ್ನ ಹೇಗೆ ತಡೆಗಟ್ಬೋದು ಅಂತ ಜನಗಳಿಗೆ ಮಾಹಿತಿ ನೀಡಲಿಕ್ಕೆ ನೀಡಬೇಕು ಅಂಥೇಳಿ ಸರ್ಕಾರದ ಬಗ್ಗೆ ಕೇಳಬೇಕಾಗ್ತದೆ ಸರ್ಕಾರ ಇದಕ್ಕೊಂದು ವ್ಯವಸ್ಥೆ ಮಾಡಬೇಕು ಯಾವುದೆಲ್ಲ ಆಹಾರದಿಂದ ಬರ್ತದೆ ನಮ್ಮ ಸುತ್ತಮುತ್ತಲು ಇರುವ ಜಾಗ ಅದನ್ನೆಲ್ಲ ಹೇಗೆ ಇಡಬೇಕು ಅದನ್ನು ಜನರಿಗೆ ತಿಳಿಸ್ಬೇಕು ಅಂಥೇಳಿ ಈ ಮೂಲಕ ಕೇಳಿಕೊಳ್ತೇನೆ